ಅಲೋ ನಾವು ರೀ ಕಸ್ಟಮರ್ ಮೇಡಮ್ ಬುಕ್ಸು ಬುಕ್ಸ್ ತೊಗೊಳಕ್ಕೆ ಬಂದಿದ್ದೀವಿ ಅದೇ ನಾವು ನಾವು ಹೇಳಿದ್ವಲ್ಲ ಕಥೆ ಬುಕ್ಕುಗಳು ಬಂದಿದಾವೇನು ರೀ ಹಾಂ ಬಂದಿದ್ದಾವ ಆಯಿತಾ ಹಾಂ ಅಲ್ಲ ಬುಕ್ಸ್ ಎಷ್ಟು ರೀ ಅದು ಒಂದು ಫೈ ಹಂಡ್ರೆಡ್ಡಾ ಆಂ ಅಲ್ಲ ರೀ ಮೇಡಮ್ಮೋರೇ ಕಡಿಮೆ ಮಾಡಿಕೊಳಲ್ವಾ ನೀವು ಹೌದಾ ನೋಟ್ಬುಕ್ಸ್ ಹೆಂಗಿದಾವೆ ರೀ ರೇಟ್ಸು ಅಲ್ಲ ನೀವು ನಾವು ಇವಾಗ ಹೇಳಿದ ಬುಕ್ಸ್ನೆಲ್ಲ ಮನೆಗೆ ಡೆಲ್ವರಿ ಕೊಡ್ತೀರಾ ಅಲ್ಲ ರೀ ಮೇಡಮ್ ಇಷ್ಟಕ್ಕೆ ಮುಂಚೆ ನಾನು ಬುಕ್ ಮಾಡಿದ್ನಲ್ಲ ರೀ ಅವು ಕಥೆ ಬುಕ್ಗಳು ಬಂದಿದಾವೆ ಅಂತ ಹೇಳ್ತೀರಲ್ಲ ಅದು ನಮ್ಗೆ ಒಂದು ಟೂ ಹಂಡ್ರೆಡ್ ಪೇಜಸು ನೋಟ್ಬುಕ್ಸ್ ಬೇಕಾಗಿತ್ತು ಒಂದು ಟೂ ಬುಕ್ಸ್ ಬೇಕಾಗಿತ್ತು ಅದೊಂದು ಟೂ ಬುಕ್ಸು ಆ ಕಥೆ ಬುಕ್ಕುಗಳೆಲ್ಲ ನಮ್ಗೆ ಸ್ವಲ್ಪ ಮನೆಗೆ ಡೆಲ್ವರಿ ಬಾಯ್ ಕೂಡ ಕಳಿಸ್ಕೊಡ್ರಿ ಅದನ್ನು ನಾವು ಅಲ್ಲೇ ಪೇಮೆಂಟ್ ಮಾಡಿಬಿಡ್ತೀನಿ ಆಂ ಆಂ ಆಂ ಹೌದ್ರಾ ಮೇಡಮ್ ಈಗ ನಿಮ್ಮ ಬಾಯ್ ಬರ್ತಾನಲ್ಲ ಅವ್ನಿಗೆ ಕೊಟ್ ಕಳ್ಸ್ತೀನಿ ತೊಗೋಳ್ರಿ ಆಂ ಆಯಿತಾ ಆಮೇಲೆ ಇದು ನ ಲಾಂಗ್ ನೋಟ್ಬುಕ್ಸ್ ಇದಾವೇನು ರೀ ಅಲ್ಲ ಫೀಸು ಅಲ್ಲ ಕೊಡ್ತೀವಿ ಬಿಡಿರಿ ಡೆಲ್ವರಿ ಬಾಯ್ ಫೀಸ್ ಏನು ಇರುತ್ತಲ್ಲ ತಂದು ಕೊಡೋದ್ಕೆ ಅದು ಕೊಡ್ತೀವಿ ಲಾಂಗ್ ನೋಟ್ಬುಕ್ಸ್ ಇದಾವೇನು ರೀ ಮೇಡಮ್ ಆಂ ಅವೊಂದು ಅದೊಂದು ಬೇಕಾಗಿತ್ತು ಎಷ್ಟು ರೀ ಅದು ಕಾಸ್ಟು ಟೂ ಫಿಫ್ಟಿನಾ ಕಾಸ್ಟ್ಲಿ ಆಯ್ತಲ್ಲ ರೀ ಮೇಡಮ್ಮಾರೆ ಬೇರೆ ಬುಕ್ಸೆಲ್ಲ ಅಲ್ಲಿ ಕಡಿಮೆ ಇದೆ ಅಲ್ಲ ನಮಗೆ ಟ ಟೂ ಹಂಡ್ರೆಡ್ ಪೇಜ್ದು ಒಂದು ಲಾಂಗ್ ಬುಕ್ ಒಂದು ಕೊಟ್ಬಿಡ್ರಿ ಓಕೆ ಓಕೆ ಅದನ್ನು ಕೂಡ ಡೆಲ್ವರಿ ಬಾಯ್ ಜೊತೆ ಕಳಿಸ್ಕೊಡ್ರಿ ಓಕೆ ಓಕೆ ಮೇಡಮ್ ತ್ಯಾಂಕ್ ಯು